ಸರ್ ಹರೀಶ್ ಹಾಂ ಹರೀಶ್ ಅವ್ರಾ ಸರ್ ಸರ್ ಟೂರಿಸ್ಟ್ ಗೈಡ್ ಅಲ್ಲವ ಹಾಂ ಸರ್ ನಾವು ಮೈಸೂರವರು ಚಂದನ್ ಅಂತ ಇಲ್ಲಿ ಸಾಗ್ರಕ್ಕೆ ಬಂದಿದ್ದೀವಿ ಹಾಂ ಯ ನಮಗೆ ಯಾವ ಯಾವ ಟೂರಿಸ್ಟು ಫ ಪ್ಲೇಸಸ್ ಇದ್ದಾವೆ ಅಲ್ಲಿಗೆ ನೀವು ಕರ್ಕೊಂಡು ಹೋಗ್ತೀರ ಅಂತ ಕೇಳಿಪಟ್ವಿ

ಹಾಂ ಸರಿ ಈ

ಏನು ಏನು ಪ್ಯಾಕೇಜಲ್ಲಿ ಮುಗ್ಸಿ ಕೊಡ್ತೀರ ಸರ್ ಇದನ್ನೆಲ್ಲ

ಒಂದು ಟೆನ್ ತೌಝಂಡ್ ಒಳಗಡೆ ಬಜೆಟಲ್ಲಿ ಮುಗ್ಸಿ ಕೊಡ್ತೀರಾ ಸರ್

ಆಮೇಲೆ ಫುಡ್ಡು ಸರ್ ಹ್ಞೂ ಫುಡ್ಡೆಲ್ಲ ಒಳ್ಳೆಯ ಫುಡ್ಡೆಲ್ಲ ಸಿಗುತ್ತಲ ಫುಡ್ಡು ವಾಟರೆಲ್ಲ

ಓಕೆ

ಓಹ್ ಓಕ್ ಹಾಂ ಹಾಂ ಹಾಂ ಓಹ್ ತ್ಯಾಂಕ್ ಯು ಸರ್ ಈ ಥರದ್ದೆಲ್ಲ ಇದೆಯಾ ಸರ್ ಹಾಂ ಸರ್ ಇದು ಓಡಾಡ್ಲಿಕ್ಕೆ ಯಾವ ಗಾಡಿ ಮಾಡಿದ್ದೀರ ಸರ್ ಅಂದರೆ ಯಾವ ಗಾಡಿ ನಿಮ್ಮಲ್ಲಿ ನಾವು ಒಟ್ಟು ನಾಲ್ಕು ಜನ ಇದ್ದೀವಿ

ಹಾಂ ಈ ಟೆನ್ ತೌಝಂಡ್ ಒಳಗಡೆ ಇನ್ಕ್ಲೂಡ್ ಆಗೋಲ್ವ ಸರ್ ಅದು ಸಪ್ರೇಟ್ ಕೊಡಬೇಕಾಗತ್ತಲ ಹಾಂ ನೆಕ್ಸ್ಟು ಸರ್ ಏನಂದ್ರೆ ಸೇಫ್ಟಿ ವೈಸೆಲ್ಲ ಒಳ್ಳೆಯ ಏನು ಹೋಮ್ಸ್ಟೇನೆ ಮಾಡಿ ಸರ್

ಓಕೆ ಸರ್ ಹಾಗಾದ್ರೆ ನಾನು ನಾಳೆ ಬೇಡ ಇವತ್ತು ಸ ಈವ್ನಿಂಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಸರ್ ಓಕೆ ಸರ್ ಸರಿ ತ್ಯಾಂಕ್ ತ್ಯಾಂಕ್ ಯು ಸರ್ ಓಕ್